ನಾನು ವಿಭಿನ್ನ ದೇಶ ಮತ್ತು ಪ್ರದೇಶದಲ್ಲಿ ಪಕ್ಷಿ ವೀಕ್ಷಣೆಗೆ ಹೋಗಿದ್ದೆ ಮೈಸೂರು ಝೂ ನೋಡಿದೆ ನನ್ನ ಸ್ಥಳೀಯ ಪ್ರದೇಶ ಪಕ್ಷಿ ವೀಕ್ಷಣೆ ಮಾಡೋದಕ್ಕು ಅಲ್ಲಿಗೂ ತುಂಬ ವ್ಯತ್ಯಾಸ ಇತ್ತು ನಾನು ಮೈಸೂರು ಝೂನಲ್ಲಿ ನೋಡಿದ ಪಗ ಪ್ರಾಣಿ ಪಕ್ಷಿಗಳು ತುಂಬ ದಪ್ಪ ದಷ್ಟಪುಷ್ಟವಾಗಿ ಬೆಳೆದಿದ್ದವು ಮತ್ತು ಅಲ್ಲಿನ ಆಹಾರದ ವ್ಯವಸ್ಥೆ ಮತ್ತು ಇಲ್ಲಿನ ಆಹಾರದ ವ್ಯವಸ್ಥೆ ತುಂಬ ವ್ಯತ್ಯಾಸಗಳಿರುತ್ತವೆ ಅದಕ್ಕೆ ಆ ಪಕ್ಷಿಗಳು ತುಂಬ ಚೆನ್ನಾಗಿ ತುಂಬ ಪ ಇದರಲ್ಲಿ ಆ್ಯಕ್ಟಿವಾಗಿ ಇರ್ತವೆ ಇಲ್ಲಿ ಇಲ್ಲಿನ ಪಕ್ಷಿ ಪ್ರಾಣಿಗಳು ಇಲ್ಲಿನ ಆಹಾರಗಳು ಸರಿಯಾಗಿ ಅವಕ್ಕೆ ಮೈಗೆ ಸೇರದೇ ಇರುವುದರಿಂದ ಇಲ್ಲಿ ಇಲ್ಲಿದೆಲ್ಲ ತುಂಬ ಸಣ್ಣಗೆ ಮತ್ತು ಅದಕ್ಕೆ ಸರಿಯಾಗಿ ಆಹಾರ ಸಿಗದೇ ಇರೋದು ಕೂಡ ತೊಂದರೆ ಅವುಗಳಿಗೆ ಹಾನಿವನ್ ಉಂಟು ಮಾಡಿದಂಗಾಗುತ್ತೆ ಮತ್ತು ಮೈಸೂರು ಝೂನಲ್ಲಿ ನಾನು ನವಿಲು ಗಿಳಿ ಬೇರೆ ಬೇರೆ ಒಂದು ಇಲ್ಲಿ ನಮ್ಮ ಊರಲ್ಲಿ ನೋಡಿದ ಪಕ್ಷಿಗಳಿಗಿಂತನೂ ಜಾಸ್ತಿ ಪಕ್ಷಿಗಳನ್ನು ನೋಡಿದೆ ಒಂದೇ ಪಕ್ಷಿಯಲ್ಲಿ ವೆರೈಟಿ ವೆರೈಟಿ ಪಕ್ಷಿಗಳು ತುಂಬ ವಿಭಿನ್ನವಾಗಿರೋ ಪಕ್ಷಿಗಳನ್ನೆಲ್ಲ ನೋಡಿದೆ ನಾನು ಮೈಸೂರು ಝೂನಲ್ಲಿ ಅಲ್ಲಿ ಅಲ್ಲಿನ ವಾತಾವರ್ಣಕ್ಕೆ ಅವು ಅವು ಪಕ್ಷಿಗಳು ಸರಿಯಾಗಿ ಹೊಂದಿಕೊಂಡಿರುತ್ತವೆ ನನ್ನ ಸ್ಥಳೀಯ ಸ್ಥಳೀಯ ನನ್ನ ಸ್ಥಳೀಯಲ್ಲಿ ವೀಕ್ಷಣೆ ಮಾಡಿದಂಥ ಪಕ್ಷಿಗಳು ಅಷ್ಟು ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿರೊಲ್ಲ ಏಕಂದ್ರೆ ಇಲ್ಲಿ ಇಲ್ಲಿ ಕಾಡು ಹೊಲಗಳಲ್ಲೆಲ್ಲ ಸುತ್ಕೊಂಡು ಇರ್ತವೆ ಅಲ್ಲಿ ಟೈಮ್ ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಯಾವ ಟೈಮಿಗೆ ನೀರು ಬೇಕು ಯಾವ ಟೈಮಿಗೆ ಊಟ ಬೇಕು ಅಂತ ಎಲ್ಲ ಕೊಟ್ಟು ಇದು ಮಾಡುತ್ತೆ ಆದರೆ ಇಲ್ಲಿ ಸ್ಥಳೀಯದಲ್ಲಿ ಅವುಗಳು ಹೊಲಗಳು ಮತ್ತು ಕಾಡುಗಳನ್ನು ಸುತ್ತುವರ್ಕೊಂಡು ಇರೋದರಿಂದ ಅವಕ್ಕೆ ಒಂದು ಸಲ ಆಹಾರ ಸಿಕ್ಕರೆ ಸಿಕ್ತು ಇಲ್ಲ ಅಂದರೆ ಇಲ್ಲ ಹಾಗಾಗಿ ಈ ಈ ಪಕ್ಷಿಗಳಿಗೂ ನಮ್ಮ ಸ್ಥಳೀಯ ಪಕ್ಷಿಗಳಿಗೂ ಮತ್ತು ದೇಶ ಬೇರೆ ದೇಶದಲ್ಲಿ ಬೇರೆ ಊರಿನಲ್ಲಿ ನೋಡುವ ಪಕ್ಷಿಗಳಿಗೂ ತುಂಬ ವ್ಯತ್ಯಾಸ ಇತ್ತು ಅದ್ರಲ್ಲೂ ಝೂಗಳಲ್ಲಿ ಎಲ್ಲ ಸೇರಿಸಿ ಇಟ್ಟು ಎಲ್ಲ ಪಕ್ಷಿಗಳನ್ನೂ ಒಂದೇ ಕಡೆ ಸೇರಿಸಿ ಒಂದು ಝೂ ಟೈಪ್ ಮಾಡಿ ಇಟ್ಟಿರ್ತಾರಲ್ವ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನೂ ಮಾಡಿ ಇಟ್ಟಿರ್ತಾರೆ ಹಾಗಾಗಿ ಅಲ್ಲಿ ಪಕ್ಷಿಗಳೇ ಬೇರೆ ಥರ ಇರ್ತವೆ ಇಲ್ಲಿ ಸ್ಥಳೀಯ ಪಕ್ಷಿಗಳೇ ಬೇರೆ ಥರ ಇರ್ತವೆ ಇಲ್ಲೆಲ್ಲ ಫ್ರೀಡಮ್ಮಾಗಿ ಹಾರ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆಲ್ಲ ಹಾರಾಡಿಕೊಂಡು ಊಟಗಳನ್ನು ಹುಡುಕ್ಕೊಂಡು ಹೋಗ್ತಾ ಇರ್ತವೆ ಅಲ್ಲಿ ಒಂದು ಕಡೆ ಊಟ ಸಿಕ್ತು ಅಂದರೆ ಇನ್ನೊಂದು ಕಡೆ ಸಿಕ್ಕಿರೋಲ್ಲ ಹಾಗಾಗಿ ಸ್ಥಳೀಯ ಪಕ್ಷಿ ವೀಕ್ಷಣೆಗೂ ಮತ್ತು ಬೇರೆ ದೇಶ ಬೇರೆ ಊರುಗಳಲ್ಲಿ ಝೂಗಳಲ್ಲಿ ನೋಡೋ ಪಕ್ಷಿಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬಹುದು